ಇಪ್ಪತ್ತೆರಡು ಏಪ್ರಿಲು ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಜನವರಿ ಸಾವಿರದ ಒಂಬೈನೂರ ಐವತ್ತೆಂಟು ಇಪ್ಪತ್ತೊಂಬತ್ತು ನವಂಬರ್ ಸ್ ಎರಡು ಸಾವಿರದ ಏಳು ಇಪ್ಪತ್ತೆಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತಾರು ನವಂಬರ್ ಸಾವಿರದ ಒಂಬೈನೂರ ನಲ್ವತ್ತೆಂಟು